ಹಲೋ ಹಾಂ ಹೇಳಿರಿ

ಅಲ್ಲಿ ಮೆಷರ್ಮೆಂಟಿಗೆ ಅಂದರೆ ಸ್ಕೂಲ್ಗೆ ಬರಬೇಕಾಗುತ್ತೆ ಮೇಡಮ್ ನಾವು ಆ ಸೈಜ್ ಎಲ್ಲ ಟೇಪ್ಲಿಂದ ತೊಗೊಂತೀವಿ ಬರ್ತೀವಿ ಅಲ್ಲಿಗೆ ಬರ್ತೀವಿ ಬಂದು ನಾವು ಟೇ ತೊಗೊಂತೀವಿ ಬಟ್ ಒಂದು ಹುಡುಗ್ರಿಗೆ ಹೊಲೆಯಕ್ಕೆ ಅಂತ ಇಷ್ಟು ಇರುತ್ತೆ ರೇಟು ಒಂದು ಒಂದು ಮಗೂಗೆ ಒಂದು ನಾವೊಂದು ಟೂ ಫಿಫ್ಟಿವರಿಗೆ ತಗೋತೀವಿ ಮೇಡಮ್ ಅಲ್ಲ ನೀವು ಓಲ್ಸೇಲ್ ಎಲ್ಲ ಸ್ವಿಚಿಂಗ್ ನಮಗೆ ಕೊಟ್ಟರೆ ನಾವು ನೋಡೇ ಹಾಕ್ಕೊಂತೀವಿ ಮ ಬಟ್ ಅದಕ್ಕಂತ ಸ್ವಲ್ಪ ಲೆಕ್ಕಾಚಾರ ಇರುತ್ತೆ ಅದಕ್ಕೆ ನೀವು ಬನ್ರಿ ಅಂದರೆ ನಾವು ಬರ್ತೀವಿ ಮೇಡಮ್ ಸ್ಕೂಲ್ ಹತ್ತಿರ ನಾಳೆ ಬರ್ಬೋದಾ ಹೌದಾ ನಾಳೆ ಬರ್ತೀವಿ ಆಮೇಲೆ ನಿಮ್ದು ಹೆಂಗೆ ಆ ಸ್ಕರ್ಟು ಶರ್ಟ್ಸ್ ಪ್ಯಾಂಟು ಶರ್ಟ್ಸ ನಿಕ್ಕರ್ ಶರ್ಟ್ಸ ಹೆಂಗಿರುತ್ತೆ ನಿಮ್ಮದು ಡ್ರಸ್ ಸ್ಕೂಲ್ ಡ್ರಸ್ಸು ಹೌದಾ ಹಾಂ ಸಾಟರ್ಡೆಗೆ ಒಂದು ಡ್ರೆಸ್ ಅಂತ ಕೊಡ್ತೀರಲ್ರೀ ಮೇಡಮ್ ನೀವು ವೈಟ್ ಆ್ಯಂಡ್ ವೈಟಾ ಸಾಟರ್ಡೆ ಡ್ರೆಸ್ಸು ಆಯ್ತು ಆಯ್ತು ಎಲ್ಲದಕ್ಕು ನಾವು ಬಂದು ನಿಮಗೆ ಅಳತೆಯಂತು ತೊಗೊಂತೀವಿ ಹ್ಞೂ ನಾಳೆ ಬರ್ತೀವಿ ಮೇಡಮ್ ತ್ಯಾಂಕ್ ಯು ಓಕೆ